ಕರ್ನಾಟಕದಲ್ಲಿಅನೇಕಾರು ರೀತಿಯ ಮಾಧ್ಯಮಗಳಿವೆ ಅಲ್ಲಿ ಬಳಸುವ ಭಾಷೆ ಯಾವುದೇ ಆದರು ಸಮೇತ ಮಾತನಾಡುವಾಗ ನಮ್ಮ ಕನ್ನಡವೇ ಬದಲಾಗಿರುತ್ತದೆ ಯಾಕೆಂದರೆ ಪ್ರತಿ ಒಬ್ಬರು ಮಾಧ್ಯಮಗಳಲ್ಲಿ ನೋಡುವಾಗ ತಮ್ಮ ಸ್ವಂತ ಭಾಷೆಯನ್ನು ನೋಡಲು ಇಚ್ಛಿಸು ಇಚ್ಛಿಸುತ್ತಾರೆ ಹಾಗಾಗಿ ನ್ಯೂಸ್ ಚಾನಲಾಗಲಿ ಧಾರಾವಾಹಿಗಳ್ ಬರುವ ಚಾನಲ್ಗಳಾಗಲಿ ಇನ್ನೂ ಅನೇಕಾರು ರೀತಿಯಲ್ಲಿ ತುಂಬ ಅಂದರೆ ತುಂಬ ಕೆಲವೊಂದು ಚಾನಲ್ಗಳು ಕನ್ನಡ ಭಾಷೆಯನ್ನು ಬಳಸುತ್ತಾರೆ ಅವರ ಮಾಧ್ಯಮಗಳು ಒಳ್ಳೆಯ ಹೆಸರು ತರಬೇಕು ಹಾಗು ಅದು ಜನಗಳಿಗೆ ತುಂಬ ಹತ್ತಿರಾಗಬೇಕು ಯಾವ ಮಟ್ಟಿಗೆಂದರೆ ನಮ್ಮ ಮಾಧ್ಯಮದ ಮುಂದೆ ಯಾವ ಮಾಧ್ಯಮವೂ ಇಲ್ಲ ಅನ್ನುವಷ್ಟು ಅದು ಹೆಸರು ಮಾಡಬೇಕು ಅಂದರೆ ಕನ್ನಡವನ್ನು ಬಳಸಲೇ ಬೇಕು ಕನ್ನಡವನ್ನು ಬಳಸಿದರೆ ಮಾತ್ರ ಅನೇಕಾರು ಮಾಧ್ಯಮಗಳು ಉಳಿಯಲು ಸಾಧ್ಯ ಇದನ್ನು ಏನಕ್ಕೆ ನಾನು ಹೇಳ್ದೆ ಅಂದರೆ ಯಾವುದೇ ಭಾಷೆ ಅಂತ ಹೋದ್ರು ಅದು ಸಿನ್ಮಾ ಆಗ್ಬೊದು ಬೇರೆ ಥರ ಆಗಿರ್ಬೊದು ಪರಭಾಷೆಗಳಲ್ಲಿ ಅದು ಬಂದರೆ ಅದಕ್ಕೆ ಯಾವ ವಿರೋಧವೂ ಅಷ್ಟೊಂದ್ ಬರೋದಿಲ್ಲ ಆದ್ರೆ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗು ನಾವು ನೋಡುವ ಮಾಧ್ಯಮಗಳಲ್ಲಿ ನಾವು ಮಾತನಾಡುವ ಭಾಷೆಯಲ್ಲಿ ಬಂದರೆ ಮಾತ್ರ ಅದಕ್ಕೊಂದು ಅರ್ಥ ನಮ್ಮ ಭಾಷೆಗೆ ಒಂದು ಬೆಲೆ ಸಿಗುತ್ತದೆ ಹಾಗು ಇದರಿಂದ ನಮ್ಮ ಭಾಷೆಯು ಮುಂದುವರೆಯುತ್ತದೆ ಮುಂದಿನ ಪೀಳಿಗೆಯವರೆಗೂ ಭಾಷೆಯ ಮೇಲೆ ಅಭಿಮಾನ ಬರುತ್ತದೆ ಇನ್ನು ಶಿಕ್ಷಣಕ್ಕೆ ಬಂದರೆ ಇತ್ತೀಚಿನ ಇದರಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡುತ್ತಿರೋದು ತುಂಬ ಕಮ್ಮಿ ಎಷ್ಟರ ಮಟ್ಟಿಗೆ ಅಂದರೆ ಆ ಶಾಲೆಯಲ್ಲಿ ಹೋದಾಗ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಮಾತನಾಡಲು ಸಮೇತ ಪರಭಾಷೆ ಬಳಸಬೇಕು ಕನ್ನಡವೆಂಬುದು ಶಿಕ್ಷಣ ವ್ಯವಸ್ಥೆಯಲ್ಲಿ ತಿಳಿದೋ ತಿಳಿಯದೇ ತಿಳಿಯದೇನೋ ಅಳಿಸುತ್ತಿದೆ ಅಂದರೆ ನಿಧಾನವಾಗಿ ನಶಿಸಲು ಪ್ರಾರಂಭಿಸಿದೆ ಗೋರ್ಮೆಂಟ್ ಶಾಲೆ ಅಂದರೆ ಸರ್ಕಾರ ಶಾಲೆಗಳಲ್ಲಿ ಹೊರತುಪಡಿಸಿ ಇನ್ನು ಖಾಸಗೀ ಶಾಲೆಗಳಲ್ಲಿ ಬಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಕನ್ನಡವನ್ನು ಅಳಿಸಲು ತುಂಬ ಪ್ರಯತ್ನ ನಡಿತಿದೆ ಅನೇಕಾರು ಶಾಲೆಗಳಲ್ಲಿ ಕನ್ನಡ ಪುಸ್ತಕಗಳನ್ನೇ ಬಳಸುತ್ತಿಲ್ಲ ಆದರೆ ಇರೋದು ಕರ್ನಾಟಕದಲ್ಲಿ ಮಾತನಾಡಲು ಕನ್ನಡ ಭಾಷೆಯಲ್ಲಿ ಹಾ ಜಾಗನೂ ಕನ್ನಡದವ್ರೆ ಕನ್ನಡ್ದವ್ರದೇ ಆದ್ರು ಸಮೇತ ಆ ಭಾಷೆಯನ್ನ ಬಳಸಲು ಆ ಶಾಲೆಯಲ್ಲಿ ಅವಮಾನ ಪಡ್ತಾರೆ ಇದನ್ನು ಬಳಸಬಾರ್ದು ಇದನ್ನು ಬಳಸಿದ್ರೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಕನ್ನಡ ಭಾಷೆಯನ್ನ ನೋಡ್ತಾಯಿದಾರೆ ಅನೇಕಾರು ರೀತಿಯಿಂದ ಅನೇಕಾರು ಶಾಲೆಗಳಲ್ಲಿ ಅವರವರ ಸ್ವಾರ್ಥಗಳಿಂದ ಅವರವರ ಪ್ರತಿಷ್ಠೆ ತೋರಿಸುವ ರೀತಿಯಿಂದಾಗಿ ಕನ್ನಡ ಭಾಷೆಯನ್ನು ಬಳಸುವುದನ್ನು ಕಡಿಮೆ ಮಾಡ್ತಾಯಿದ್ದಾರೆ ಅದರ ಜೊತೆಗೆ ಬೆಳೆಯುವ ಮೊಳಕೆ ಪೈರಿನಂತೆ ಎನ್ನುವ ರೀತಿಯಲ್ಲಿ ಮಕ್ಕಳಿಗೂ ಸಮೇತ ಕನ್ನಡ ಭಾಷೆಯ ಅರಿವು ಮೂಡಿಸದೆ ಅದರ ಬಗ್ಗೆ ಅಜ್ಞಾನ ಮೂಡಿಸುವಂತೆ ಪ್ರತಿಯೊಬ್ಬ ಮಕ್ಕಳು ಪರಭಾಷೆಯನ್ನು ಮಾತನಾಡಬೇಕು ಅಂತ ಕೆಲವೊಂದು ನಿಯಮಗಳನ್ನು ತಂದು ಮಕ್ಕಳಲ್ಲಿರುವ ತಾಯಿನಾಡಿನ ಪ್ರೀತಿ ಹಾಗು ತಾಯಿ ಭಾಷೆಯ ಪ್ರೀತಿಯನ್ನು ಅವರಿಗೇ ಗೊತ್ತಿಲ್ಲದೆ ಅವರಿಂದ ದೂರ ಮಾಡ್ತಾಯಿದ್ದಾರೆ ಹೀಗಾಗಿ ಶಿಕ್ಷಣ ವ್ಯವಸ್ಥೆ ಅಲ್ಲಿ ಕನ್ನಡ ಭಾಷೆಗೆ ಸೂಕ್ತವಾದ ಮನ್ನಣೆ ದೊರೆಯುತ್ತಿಲ್ಲ ಇದು ಅನೇಕಾರು ಸರಿ ಸಾಬೀತು ಆಗಿದೆ ಈಗಲೂ ನಡೆಯುತ್ತಿದೆ